ನನಗೆ ಗೊತ್ತಿರೋ ರಾಜಕೀಯ ಪಕ್ಷಗಳು ನನಗೆ ಮೂರು ಪಕ್ಷ ಗೊತ್ತು ಬಿ ಜೆ ಪಿ ಗೊತ್ತು ಜೆ ಡಿ ಯಸ್ ಗೊತ್ತು ಕಾಂಗ್ರೆಸ್ ಪಕ್ಷ ಗೊತ್ತು ಮತ್ತು ಅದರಲ್ಲಿ ನಾಯಕರು ಯಾರು ಅಂದರೆ ಇವಾಗ ಇಲ್ಲಿ ಚಿಕ್ಕಮಂಗ್ಳೂರಿಗೆ ಚಿಕ್ಮಂಗ್ಳೂರಲ್ಲಿ ತಮ್ಮ ಕಾಂಗ್ರೆಸ್ ಕಡೆಯಿಂದ ತಮ್ಮಯ್ಯ ಅವರು ನಾಯಕತ್ ಎಮ್ ಎಲ್ ಸಿ ಆಗಿದ್ದಾರೆ ಮತ್ತು ಮೂಡ್ಗೆರೆ ವತಿಯಿಂದ ನಯನ ಮೋಟಮ್ ಅವರು ಅವ್ರಾಗಿದ್ದಾರೆ ಹಾಗಾಗಿ ಅವ್ರ ನೇಮ್ ಗೊತ್ತು ಮತ್ತು ಅವರಿಂದ ನಮಗೆ ಏನು ಸಹಾಯ ಆಗಿದೆ ಅಂದರೆ ಇವಾಗ ಅಲ್ಲಿ ಮೂಡ್ಗೆರೆಯಲ್ಲಿ ತಗೊಂಡರೆ ನಯನ ಮೋಟಮ್ ಅವರು ತುಂಬ ಕೆಲ್ಸಗಳನ್ನ ಮಾಡ್ಸತ್ತಾ ಇದ್ದಾರೆ ಇವಾಗ ಸಾರಿಗೆ ವ್ಯವಸ್ಥೆ ಇರ್ಬೌದು ಯಾವುದೇ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಿರ್ಬೌದು ಮತ್ತು ಯಾವುದು ಇವಾಗ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಆಗಿರ್ಬೌದು ಎಲ್ಲ ರೀತಿಯ ವ್ಯವಸ್ಥೆಗಳಲ್ಲಿ ಏನಾದರು ಸಮಸ್ಯೆ ಬಂದರೆ ಯಾರಾದರೂ ಅವ್ರ್ಗೆ ಒಂದು ಈ ಥರ ಸಮಸ್ಯೆಯಿದೆ ಅಂತ ಅವರೇ ಒಂದಷ್ಟು ಜನ ಅಂದರೆ ಅವ್ರ ಕಡೆ ಇರ್ತಾರೆ ಅಲ್ಲವಾ ಆ ಥರ ಈ ಥರ ಊರಲ್ಲಿ ಈ ಥರ ಸಮಸ್ಯೆಯಿದೆ ಈ ಥರ ಊರಿಗೆ ಈ ಥರ ಬಸ್ ಬೇಕಾಗಿದೆ ಆ ಥರ ಎಲ್ಲ ಇದ್ದರೆ ಬಸ್ನ ಬಿಡುವಂಥ ಕೆಲಸ ಮಾಡುವಂಥದ್ದು ಇರ್ಬೌದು ಮತ್ತು ರಸ್ತೆಗಳು ಗುಂಡಿ ಬಿದ್ದಿದೆ ಜಾಸ್ತಿ ಅಂತ ಅಂದರೆ ಆ ರಸ್ತೆಗಳನ್ನ ಸರಿಪಡಿಸುವ ಕೆಲಸ ಇರ್ಬೋದು ಮತ್ತು ಯಾವುದೋ ಒಂದು ಈಗ ವೈದಕೀಯ ಕ್ಷೇತ್ರದಲ್ಲಿ ಏನೋ ಒಂದು ಸಮಸ್ಯೆ ಆಗ್ತಾಯಿದೆ ಅಲ್ಲಿ ಏನೋ ಬಿಲ್ಡಿಂಗ್ ಸರಿಯಿಲ್ಲ ಅಲ್ಲಿ ಫೆಸಿಲಿಟಿ ಚೆನ್ನಾಗಿಲ್ಲ ಅಂತಂದರೆ ಅದ್ರ ಅದ್ರ ಕಡೆ ಕಾರ್ಯ ತರೋಕೆ ಅವರು ಪ್ರಯತ್ನ ಮಾಡ್ತಾರೆ ಮತ್ತು ಇಲ್ಲಿ ಚಿಕ್ಕಮಂಗ್ಳೂರು ಬಂದರೆ ತಮ್ಮಯ್ಯ ಅವರು ಅಷ್ಟೇ ನಮ್ಮ ನ ನಾನು ಕಾಲೇಜಲ್ಲಿ ಓದ್ತಾ ಇರುವಾಗೆಲ್ಲ ಬರ್ತಾ ಇದ್ದರು ಅವ್ರನ್ನ ಗೆಸ್ಟ್ ಆಗಿ ಕರೀತಾಯಿದ್ದರು ಅವರು ತುಂಬ ಮಾತಾಡ್ತಿದ್ದರು ಎಲ್ಲಿ ಪ್ರಾಬ್ಲಮ್ಸ್ ಇರೋದು ಅದನ್ನ ಹೇಗೆ ಸೊಲು ಮಾಡದು ಅದೆಲ್ಲ ಮಾತಾಡ್ತಿದ್ದರು ಆವಾಗ ಖುಷಿಯಾಯಿತು ಇಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡ್ಕೊಡ್ತಾ ಇದ್ದಾರಲ್ಲ ಅಂತ ಆಗ ಸಿ ಟಿ ರವಿ ಅವರು ಇದ್ದಾಗಲೂ ಅಷ್ಟೇ ಬಿ ಜೆ ಪಿ ಕಡೆಯಿಂದ ಚಿಕ್ಮಂಗ್ಳೂರಲ್ಲಿ ಅವರು ಅಷ್ಟೇ ಅವರು ತುಂಬ ಯುವಜನತೆಗೆ ಪ್ರೋತ್ಸಾಹ ಕೊಡ್ತಾಯಿದ್ದರು ಯುವಜನತೆ ಅಂದರೆ ಯುವಜನತೆಗೆ ಅವ್ರು ಅಂದರೆ ತುಂಬ ಇಷ್ಟ ಅಂತ ನಾನು ಅನ್ಕೊಂಡಿದ್ದೀನಿ ಏಕೆಂದರೆ ಅಷ್ಟು ಪ್ರೋತ್ಸಾಹ ಕೊಡ್ತಾಯಿದ್ದರು ಏಕೆಂದರೆ ಇವಾಗಿನ ಯುವಕರೇ ಮುಂದೆ ಎಲ್ಲ ಒಳ್ಳೇಯ ಪ್ರಜೆಗಳು ಆಗ್ಬೇಕು ಅಲ್ಲವಾ ಹಾಗಾಗಿ ಅವರಿಗೆ ತುಂಬ ಏನು ಸೂಕ್ತ ಸಲಹೆಗಳನ್ನ ಕೊಡೋದ್ರ ಮುಖಾಂತ್ರ ಎಲ್ಲರು ಮನಸ್ಸು ಗೆದ್ದಿದ್ದರು ಅವರು ಹಾಗಾಗಿ ಮತ್ತು ಎಲ್ಲ ಕಾರ್ಯಗಳಲ್ಲೂ ತೋಡ್ಸ್ಕೊತ ಇದ್ದರು ಕಾಲೇಜಿಗೆ ಸಂಬಂಧಪಟ್ಟಿದ್ದೆ ಆಗಿರ್ಬೌದು ಯಾವ್ದಾರು ಕಾಲೇಜಲ್ಲಿ ಇನ್ನು ಫೆಸಿಲಿಟಿ ಇವಾಗ ಇಲ್ಲ ಅಂತ ಅವರಿಗೆ ಹೇಳಿದರೆ ಅದಕ್ಕೆ ನಮ್ಮ ಕಾಲೇಜ್ ಅಲ್ಲೂ ಅಷ್ಟೇ ತುಂಬ ಫೆಸಿಲಿಟಿ ಮಾಡ್ಕೋಟ್ಟಿದ್ದರು ಹಾಗಾಗಿ ನಮಗೆ ಅವ್ರು ಮಾಡಿರೋ ಕೆಲ್ಸಗಳ ಬಗ್ಗೆ ಅಷ್ಟು ಒಂದಷ್ಟು ಗೊತ್ತಿವೆ ಅಷ್ಟೇ ಗೊತ್ತಷ್ಟು ವ್ಯಕ್ತಪಡಿಸಿದ್ದೀನಿ